ಶಾಲೆಯ ನಂತರದ ಸಂಜೆಯ ಖಾಸಗಿ ತರಗತಿಗಳು ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಶಾಲೆಯಲ್ಲೇ ಇರುತ್ತಾರೆ ಅಲ್ಲಿ ಓದುವುದು ಬರೆಯುವುದು ಆಟ ಪಾಠ ಸಾಮಾಜಿಕ ವಿಷಯಗಳ ಬಗ್ಗೆ ಕಲಿಯುತ್ತಾರೆ ಹಾಗೂ ತರಗತಿಗಳಲ್ಲಿ ಪುಸ್ತಕಗಳನ್ನು ಓದಿ ಇರುತ್ತಾರೆ ನಂತರ ಮನೆಗೆ ಬಂದ ನಂತರ ಮತ್ತೆ ಅವರಿಗೆ ಖಾಸಗಿ ತರಗತಿಗಳನ್ನುಗಳಿಗೆ ಕಳಿಸುವುದು ನನ್ನ ಪ್ರಕಾರ ಸರಿಯಲ್ಲ ಏಕೆಂದರೆ ಮಕ್ಕಳು ತಮ್ಮ ಆದಷ್ಟು ಸಮಯವನ್ನು ಶಾಲೆಯಲ್ಲೇ ಕಳೆಯುತ್ತಾರೆ ಅದ್ರ ನಂತರ ಆಟ ಪಾಠಗಳಲ್ಲಿ ಕಳೆಯುತ್ತಾರೆ ಆದರೆ ಅವರಿಗೆ ಕುಟುಂಬದ ಜೊತೆಗೆ ಸಿಗುವ ಸಮಯ ಬಹಳ ಕಡಿಮೆ ಇರುತ್ತದೆ ಅವ್ರು ಶಾಲೆಯಿಂದ ಬಂದ ನಂತರ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಶಾಲೆಯಲ್ಲಿ ಕುಟುಂಬದ ಜೊತೆ ಕಳೆಯುವುದರಿಂದ ಕುಟುಂಬದ ಸದಸ್ಯರಿಗೂ ಸಹ ಸಂತೋಷವಾಗುತ್ತದೆ ಅದು ಅದರ ಬದಲಿಗೆ ಮಕ್ಕಳಿಗೆ ಮತ್ತು ಶಾಲೆಯಿಂದ ಬಂದ ತಕ್ಷಣ ಮತ್ತೆ ಖಾಸಗಿ ತರಗತಿಗಳಿಗೆ ಕಳಿಸುವುದರಿಂದ ಅವರಿಗೆ ಕುಟುಂಬದ ಜೊತೆ ಸಾಕಷ್ಟು ಸಮಯ ಸಿಗುವುದಿಲ್ಲ ಎಂಬುವುದು ನನ್ನ ಅಭಿಪ್ರಾಯ ಆದ್ದರಿಂದ ಶಾಲೆಯಲ್ಲಿಯೇ ಆದಷ್ಟು ಪಾಠಗಳನ್ನು ಕಲಿಸುವುದು ಓದಿಸುವುದು ಮಾಡಿಸುವುದು ಒಳ್ಳೆಯದು ಅಲ್ಲಿಂದ ಬಂದ ನಂತರವೂ ಮಕ್ಕಳಿಗೆ ಶಾಲೆಯ ಕೆಲಸಗಳಿರುತ್ತದೆ ಓದುವುದು ಬರೆಯುವುದು ಇರುತ್ತದೆ ಮಕ್ಕಳಿಗೆ ಸ್ವಲ್ಪ ಸಮಯವೂ ಆರಾಮ ಮಾಡಲು ಸಮಯ ಬೇಕಾಗಿರುತ್ತದೆ ಹಾಗಾಗಿ ಖಾಸಗಿ ತರಗತಿಗಳು ಒಳ್ಳೆಯದಲ್ಲ ಎಂಬುವುದು ನನ್ನ ಅಭಿಪ್ರಾಯ